ಮೊಬೈಲ್ ಫೋನ್ ಮೊಬೈಲ್ ಫೋನ್ ಈಗ ಅಂತರ್ಜಾಲವಾಗಿದೆ ಅದನ್ನು ನಾವು ನಮಗೆ ಬೇಕಾದ ಮಾಹಿತಿಯನ್ನು ಬೇಕಾದವರಿಗೆ ಕುಳಿತ ಜಾಗದಲ್ಲಿಯೇ ಸಂಗ್ರಹಿಸಬಹುದಾಗಿದೆ ನಮಗೆ ಏನೇ ಬೇಕಾದರೂ ನಾವು ಅದರಲ್ಲಿ ಸುಲಭವಾಗಿ ಈಸ್ ಕುಲು ಸುಲಭವಾಗಿ ಕೂಲಂಕುಶವಾಗಿ ಪರಿಶೀಲಿಸಬಹುದಾಗಿದೆ